ಹಾಂ ಹೌದು ನೀವ್ಯಾರು ಹಾಂ ಹೌದು ಹೇಳಿ ಹೌದು ಹಾಂ ಹೌದಾ ನಾವು ಕೊಟ್ಟಿರೋ ಟ್ಯಾಬ್ಲೆಟ್ಸೆಲ್ಲ ಸರಿಯಾಗಿ ತಗೊಂಡಿದ್ರಾ ಇನ್ನೂ ಕಡಿಮೆ ಆಗಿಲ್ಲವಾ ಇನ್ನೊಮ್ಮೆ ನಮ್ಮ ಕ್ಲಿನಿಕ್ಕಿಗೆ ಬನ್ನಿ ನೋಡೋಣ ಸರಿ ಹೋಗದಿದ್ರೆ ಇನ್ನೊಮ್ಮೆ ಚೆಕ್ ಮಾಡ್ತೇನೆ ಸರಿ ಹೋಗ್ಲಿಲ್ಲಾಂದ್ರೆ ನಿಮಗೆ ಬ್ಲೆಡ್ ಟೆಸ್ಟ್ ಏನಾದರೂ ಕೊಡ್ತೇನೆ

ಹಾಂ ಸರಿ ಹಾಂ ಸರಿ ಬನ್ನಿ ನಿಮಗೆ ಯಾವಾಗ ಬಿಡುವಾಗುತ್ತೋ ಆ ಸಮಯದಲ್ಲಿ ನಮ್ಮ ಕ್ಲಿನಿಕ್ಕಿಗೆ ಬನ್ನಿ ಇನ್ನೊಂದು ಸರ್ತಿ ನೋಡುವ ಹಾಂ ಸರಿ ಹಾಂ ಸರಿ ಆಯಿತು ಹಾಂ ನಾನು ಕ್ಲಿನಿಕ್ಕಲ್ಲಿ ಇಲ್ಲ ಈಗ ಹೊರಗಡೆ ಹೋಗಿದ್ದೀನಿ ನೀವು ಸಂಜೆ ಟೈಮ್ ಬನ್ನಿ ಸಂಜೆ ಟೈಮ್ ಮಾತ್ರ ಸಿಗ್ತೇನೆ ಹಾಂ ಸಂಜೆ ಬನ್ನಿ ಸಂಜೆ ಬಂದು ಇನ್ನೊಮ್ಮೆ ಚೆಕ್ ಮಾಡಿಸಿಕೊಂಡು ಚೆಕ್ ಮಾಡಿಸಿಕೊಳ್ಳಿ ನೋಡೋಣ ಕಡಿಮೆ ಇದ್ದರೆ ಟ್ಯಾ ಬೇರೆ ಟ್ಯಾಬ್ಲೆಟ್ಸ್ಗಳು ಕೊಡ್ತೇನೆ ಕಡಿಮೆಯಾಗಿ ಇರಲಿಲ್ಲ ಜಾಸ್ತಿ ಏನಾದರೂ ಇತ್ತು ಅಂದರೆ ಒಂದು ಬ್ಲೆಡ್ ಸ್ಯಾಂಪಲ್ ಚೆಕ್ ಮಾಡೋ ಚೆಕ್ ಮಾಡಿ ನೋಡೋಣ ಮತ್ತೆ ಹಾಂ ಹಾಂ ಸರಿ ಇಲ್ಲ ಸಂಜೆ ನಾನು ಆರು ಗಂಟೆ ಅಷ್ಟೊತ್ತಿಗೆ ಕ್ಲಿನಿಕ್ಕಲ್ಲೇ ಇರ್ತೀನಿ ಬನ್ನಿ ಹಾಂ ಸರಿ ಆಯಿತು ಹಾಂ ಹಾಂ ಸರಿ ಸರ್ ಆಯಿತು ಬಾಯ್